ನನ್ನೆಸರು ರವಿಚಂದ್ರ ರಾಮಪ್ಪ ಮಾಟಲದಿನ್ನಿ ಅಂತ ವಯಸ್ಸು ಮೂವತ್ತೊಂದು ವರ್ಷ ನಮ್ಮೂರು ಮಾಟಲದಿನ್ನಿ ನಾನು ಸದ್ಯ ಸೆಟ್ಲ್ ಆಗಿರತಕ್ಕಂತದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಸಿಟೀಲಿ ಬೇಸಿಕಲ್ಲಿ ನಾನು ಎರಡು ಸಾವಿರದ ಹತ್ತರಲ್ಲಿ ಸರ್ಕಾರಿ ಒಂದು ನೌಕರಿಗೆ ಸೇರಿಕೊಂಡೆ ಅದು ಬಸ್ ನಿರ್ವಾಹಕ ಅಂತ ಅಂದರೆ ಕಂಡಕ್ಟರ್ ಅಂತಕ್ಕಂತ ಹುದ್ದೆಗೆ ಸೇರಿಕೊಂಡೆ ಒಂದು ವರ್ಷ ಕಂಡಕ್ಟರ್ ವೃತ್ತಿಯನ್ನ ನಾನು ಪೂರೈಸಿದೆ ನಂಗೆ ಯಾಕೋ ಗೊತ್ತಿಲ್ಲ ವೈಯಕ್ತಿಕವಾಗಿ ನನಗೆ ಆ ವೃತ್ತಿ ಮೇಲೆ ಇಂಟ್ರೆಸ್ಟ್ ಹೋಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಆ ವೃತ್ತಿಯಿಂದ ನಾನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದೆ ಮುಂದುವರೆದು ಜೀವನದಲ್ಲಿ ಏನಾದರು ದೊಡ್ಡ ಸಾಧನೆ ಮಾಡಬೇಕಂತಕ್ಕಂತ ಕನಸು ಗುರಿಯನ್ನು ಕಟ್ಕೊಂಡು ಇರ್ತಕ್ಕಂತ ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡದ ಜಿಲ್ಲಾ ಶಿಕ್ಷಣ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರ ಅಂದರೆ ಡಯಟ್ ಕಾಲೇಜಿಗೆ ಡಿ ಇಡಿ ಓದಲಿಕ್ಕೆ ಅಂತೇಳಿ ನಾನು ಹೋದೆ ಅಂದರೆ ಡಿ ಇಡಿ ಮೀನ್ಸ್ ಶಿಕ್ಷಕರಾಗ್ತಕ್ಕಂತ ಹುದ್ದೆಗೆ ಓದಲಿಕ್ಕೆ ಹೋಗ್ತಕ್ಕಂತ ಒಂದು ಆ ಪದವಿ ಪಡಿಲಿಕ್ಕೆ ನಾನು ಅಲ್ಲಿ ಹೋದೆ ಎರಡು ವರ್ಷ ನನ್ನ ನಾನು ಅಲ್ಲಿ ಅಲ್ಲೆ ಉಳಕೊಂಡು ಡಿ ಇಡಿಯನ್ನು ಮುಗಿಸ್ಕೊಂಡು ಆಫ್ಟರ್ ಟು ಇಯರ್ಸ್ ಆಫ್ ಮೈ ಡಿ ಇಡಿ ನಾನು ನೆಕ್ಸ್ಟು ಕೊಪ್ಪಳ ಜಿಲ್ಲೆ ಕೆನ್ನಾಳ ಗ್ರಾಮದ ಸೇವಾ ವಿದ್ಯಾಲಯ ಶಾಲೆಯಲ್ಲಿ ನಾಲ್ಕು ವರ್ಷ ಸೋಶಿಯಲ್ ಸೈನ್ಸ್ ಟೀಚರಾಗಿ ಕೆಲಸ ಮಾಡಿದೆ ನಾಲ್ಕು ವರ್ಷ ಸುಮಾರು ಐದು ಆರುನೂರು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿರ ಕೊಟ್ಟಿರತಕ್ಕಂತಹ ಖುಷಿ ನನಗಿದೆ ಒಬ್ಬ ಶಿಕ್ಷಕನಾಗಿಯೂ ನಾನು ಕರ್ತವ್ಯ ನೆರವೇರ್ಸ್ತಕ್ಕಂತ ಖುಷಿ ನನಗಿದೆ ಮುಂದುವರ್ದು ನಾನು ಎಲ್ ಎಲ್ ಬಿ ಕಡೆ ಮನಸ್ಸಾಯಿತು ಅಂದರೆ ಲಾ ನಾನು ಲಾ ಮಾಡಲಿಕ್ಕೆ ನನಗೆ ಭಾಳ ಆಸಕ್ತಿ ಬಂತು ಕೊಪ್ಪಳದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಕಾಲೇಜಿನಲ್ಲಿ ಎರಡು ವರ್ಷದ ಎಲ್ ಎಲ್ ಬಿ ಪದವಿಯ ಸಾರಿ ಮೂರು ವರ್ಷದ ಎಲ್ ಎಲ್ ಬಿ ಪದವಿಯನ್ನು ನಾನು ಪೂರೈಸಿ ಬೆಂಗಳೂರಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊ ಬಂದು ಕೊಪ್ಪಳ ಜಿಲ್ಲಾ ಕೇಂದ್ರದ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಲ್ಲಿ ನೋಂದಣಿ ಮಾಡಿಕೊಂಡೆ ಅಲ್ಲಿಂದ ಇಲ್ಲಿವರೆಗೂ ಸು ಎರಡು ವರ್ಷಗಳ ಕಾಲ ವಕೀಲನಾಗಿ ಆ್ಯಸ್ ಎ ಅಡ್ವೋಕೇಟಾಗಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೇನೆ ಜೊತೆಗೆ ನನಗೆ ಕಂಪ್ಯೂಟ್ರಂದ್ರೆ ಕಂಪ್ಯೂಟ್ರ್ ಟ್ರೈನಿಂಗ್ ಕೊಡೋದು ಸಹ ಭಾಳ ತುಂಬ ಇಷ್ಟ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ವಕೀಲರಿಗೆ ಅನುಕೂಲ ಆಗ್ತಕ್ಕಂತಹ ಯಾವುದೇ ರೀತಿಯ ಬೇಸಿಕ್ ಕಂಪ್ಯೂಟ್ರು ನಾಲೆಜ್ ಬಗ್ಗೆ ಆಗಿರ್ಬೋದು ಇಲ್ಲಿ ಬರತಕ್ಕಂತ ಇ ಫೈಲಿಂಗ್ಸ್ಗಳ ಬಗ್ಗೆ ಆಗಿರ್ಬೋದು ಡ್ರ್ಯಾಫ್ಟಿಂಗ್ಸ್ ಜಡ್ಜ್ಮೆಂಟು ಸರ್ಚಿಂಗ್ಸು ಇವೆಲ್ಲಗಳನ್ನು ತೆಗೆದುಕೊಡ್ತಕ್ಕಂತದ್ದಾಗಿರ್ಬೋದು ಅದರ ಬಗ್ಗೆ ಟೀಚ್ ಮಾಡ್ತಕ್ಕಂತದ್ದಾಗಿರ್ಬೋದು ಅಂತಕಂತದ್ದು ನಾನು ಮಾಡ್ಕೊಂಡು ಹೋಗ್ತಾಯಿರ್ತಕ್ಕಂತ ಕೆಲಸ ಆಗಿದೆ ಮುಂದುವರೆದು ನಾನು ಮತ್ತೊಂದು ಶ ಕಂಪ್ಯೂಟ್ರು ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ ಅಲ್ಲಿ ಸಹ ಸುಮಾರು ಐದು ಆರುನೂರು ವಿದ್ಯಾರ್ಥಿಗಳಿಗೆ ಐದು ಆರುನೂರು ವಿದ್ಯಾರ್ಥಿಗಳಿಗೆ ನಾನು ಕಂಪ್ಯೂಟ್ರು ವೃತ್ತಿ ತರಬೇತಿಯನ್ನು ಕೊಟ್ಟಿರತಕ್ಕಂತಹ ಖುಷಿ ನನಗಿದೆ ಅಲ್ಲಿ ಸಹ ಒಂದು ಐದು ಆರುನೂರು ಜನ ವಿದ್ಯಾರ್ಥಿಗಳು ಆದರು ಒಟ್ಟಿನಲ್ಲಿ ನನಗೆ ಶಿಕ್ಷಕ ವೃತ್ತಿ ಅಂದರೆ ಬಾಳ ಇಷ್ಟ ಹಾಗೆ ಇತ್ತು ಇವತ್ತಿಗೂ ಇಷ್ಟಾ ಆದರೆ ನಾನು ಲಾಯರ್ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಮುಂದುವರ್ದು ಎಲ್ ಎಲ್ ಎಮ್ ಮಾಡ್ಕೊತೀನಿ ಎಲ್ ಎಲ್ ಎಮ್ ಅಂದರೆ ಈ ಕಾನೂನು ಕಾಲೇಜಿಗೆ ಲೆಕ್ಚರ್ ಆಗ್ತಕ್ಕಂತ ಒಂದು ಲೆಕ್ಚರ್ ಆಗಲಿಕ್ಕೆ ಎಲ್ ಎಲ್ ಎಮ್ಮು ಎಲಿಜಿಬಲ್ ಒಂದು ಕೋರ್ಸ್ ಅಂತ ನಾವು ಹೇಳ್ತೀವಿ ಸೊ ನಾ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಮಾಡ್ತಕ್ಕಂತ ಕನಸನ್ನು ಸಹ ಹೊಂದಿದ್ದೀನಿ ಒಂದಲ್ಲ ಒಂದು ದಿನ ಎಲ್ ಎಲ್ ಎಮ್ಮನ್ನು ಸಹ ನಾನು ಮಾಡಿ ಪಾರ್ಟ್ಲಿ ಅಂದರೆ ಪಾರ್ಟ್ ಟೈಮ್ ಕಾಲೇಜಿಂಗ್ ಲಾ ಕಾಲೇಜ್ ಲೆಕ್ಚರರಾಗಿ ಹೋಗಲಿಕ್ಕೆ ನಾನು ಎಲ್ಲ ರೀತಿಯ ತಯಾರಿಯನ್ನು ನಡ್ಸ್ಕೊಂಡಿದ್ದೀನಿ ನಾವು ಸರ್ಕಾರಿ ನೌಕರಿಗೂ ಸೇರಿದೆ ಈ ಕಡೆ ಶಿಕ್ಷಕನಾಗಿಯೂ ನಾನು ಸೇವೆ ನಿರ್ವಯಿಸಿದೆ ಕಂಪ್ಯೂಟ್ರು ಶಿಕ್ಷಕನಾಗಿನೂ ಸೇವೆ ನಿರ್ವಹಿಸ್ದೆ ಆಮೇಲೆ ಈ ಸಾಮಾಜಿಕ ಸೇವೆಗಳಲ್ಲಿ ನಾನು ತುಂಬ ತೊಡಗ್ತೀನಿ ಹಲ್ವಾರು ಕಾರ್ಯಕ್ರಮಗಳನ್ನು ಹಳ್ಳಿಗಳಿಗೆ ಹೋಗಿ ಸಾಮಾಜಿಕ ಕಾನೂನು ಅರಿವು ಕಾರ್ಯಕ್ರಮವನ್ನು ನಾನು ನೀಡಿದ್ದೀನಿ ನನ್ನ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ಒಬ್ಬ ನಾಗರಿಕನಾಗಿ ಭಾರತದ ನಾಗರಿಕನಾಗಿ ಭಾರತದ ಸಂವಿಧಾನದಲ್ಲಿರ್ತಕ್ಕಂತ ಒಬ್ಬ ಪ್ರಜೆಯಾಗಿ ಈ ಒಂದು ದೇಶದಲ್ಲಿ ನಾನು ಒಬ್ಬ ಉತ್ತಮ ನಾಗರಿಕನಾಗಿ ಬದುಕ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಆಮೇಲೆ ಕಾನೂನು ವಿಷಯದಲ್ಲಿ ಬಡವ್ರಿಗೆ ಪೂರ್ತಿ ಫೀಸ್ ಕಟ್ಟಕೆ ಆಗದೇ ಇರತಕ್ಕಂತ ಒಂದು ಪರಿಸ್ಥಿತಿ ಇದ್ದವರು ಬಂದಾಗ ನನ್ನ ಒಂದು ಮಿಡಿತಕ್ಕಂತ ಹೃದಯ ಸಹ ನನ್ನಲ್ಲಿದೆ ಒಟ್ಟಾರೆಯಾಗಿ ಜೀವನದಲ್ಲಿ ಇಷ್ಟು ಮಜಲುಗಳನ್ನು ನಾನು ಕಂಡಿದ್ದೀನಿ ಇನ್ನು ಹಲ್ವಾರು ವಿಷಯಗಳನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮುಂದುವರೆದು ನಾನು ಎಲ್ ಎಲ್ ಎಮ್ ಮುಗಿಸ್ಕೊಂಡು ಒಬ್ಬ ಲಾ ಕಾಲೇಜ್ ಲೆಕ್ಚರರಾಗಿ ಸಹ ಮತ್ತು ಈ ಒಂದು ಫೀಲ್ಡಲ್ಲಿ ನಮ್ಮ ಫೀಲ್ಡಲ್ಲಿ ನಾನು ಒಬ್ಬ ಒಳ್ಳೆಯ ಲಾಯರಾಗಿನು ಕೂಡ ಕೆಲಸ ಮಾಡ್ತೀನಿ ನನಗೆ ಅವಕಾಶ ಸಿಕ್ಕರೆ ಈ ಸರ್ಕಾರ ನಡೆಸ್ತಕ್ಕಂತ ಎ ಪಿ ಪಿ ಪಿ ಪಿ ಎ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ತೀನಿ ಅದಾದಮೇಲೆ ಜಡ್ಜ್ ಎಕ್ಸಾಮ್ಗೂ ಸಹ ನಾನು ಪ್ರಿಪೇರನ್ನು ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು